ಟಿ ವಿಗಳಲ್ಲಿ ಸಾಕಷ್ಟು ಅಡುಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನೋಡ್ಬೊ ನೋಡ್ತಾಯಿರ್ತೀವಿ ಅದರಲ್ಲಿಯ ಸವಿರುಚಿ ಅಡುಗೆ ಅರಮನೆ ಹಾಂ ಒಗ್ಗರಣೆ ಡಬ್ಬಿ ಸಾಕಷ್ಟೂ ಮಾಹಿತಿಗಳನ್ನು ತಿಳಿಸ್ಕೊ ಅದರಲ್ಲೂ ಒಗ್ಗರಣೆ ಡಬ್ಬಿ ತುಂಬ ವಿಶೇಷತೆಯನ್ನು ಹೊಂದಿದೆ ಯಾಕಂದರೆ ಈ ಒಗ್ಗರಣೆ ಡಬ್ಬಿಯಲ್ಲಿ ನಾನ್ ವೆಜ್ ಸಂಬಂಧಪಟ್ಟಂಥ ರೆಸಿಪಿಗಳನ್ನು ಹೇಳ್ಕೊಡ್ತಾರೆ ಯಾವ ರೀತಿಯನ್ನು ಮಾಡಬೇಕು ಯಾವ್ಯಾವ ರೆಸಿಪಿಗಳನ್ನು ಹಾಕಬೇಕು ಚಿಕನ್ನು ಮಟನ್ನು ಬಿರಿಯಾನಿ ಹಾಗೆ ಮೀನು ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ್ನ ಅದು ಹೆಚ್ಚಾಗಿ ಮಾಂಸಾಹಾರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೆಚ್ಚಾಗಿ ತಿಳಿಸ್ತಾರೆ ಈ ಕಾರ್ಯಕ್ರಮಗಳಲ್ಲಿ ಈ ಕ್ರಾಯಕ್ರಮದ ವಿಶೇಷತೆ ವಾರಕ್ಕೆ ಒಂದು ದಿನ ಆದರೂ ಅಂದರೆ ವೀಕೆಂಡಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮ ಅಂತ ಏಳ್ಬೋದು ಈ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ನಾ ಮಾಂಸಾಹಾರಕ್ಕೆ ಸಂಬಂಧಪಟ್ಟಂಥ ರೆಸಿಪಿಗಳನ್ನು ನೋಡ್ಬೋದು ಈ ರೆಸಿಪಿ ಮುಖಾಂತರ ಅದನ್ನು ನಾವು ಮನೆಯಲ್ಲಿ ಮಾಡಿ ಬೇರೆಯವ್ರಿಗೆ ನಮ್ಮ ರುಚಿಯನ್ನು ಒಂದು ಸವಿಯೋದಕ್ಕೆ ಹೆಚ್ಚು ಸಹಕಾರಿಯಾಗ್ತದೆ ಅಂತ್ಹೇಳ್ಬೋದು ಸವಿರುಚಿ ಸವಿರುಚಿಯಲ್ಲೂ ಸಹ ಊಟಕ್ಕೆ ಹೊರತುಪಡಿಸಿ ಆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಯಾವ್ಯಾವ ಆಹಾರಗಳನ್ನು ತಿನ್ನಬೇಕು ಅಂತ ಯಾವ ಯಾವ ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ತಿಂದರೆ ಎಷ್ಟು ಆರೋಗ್ಯವಾಗಿರ್ತೀವಿ ಊಟ ಎಷ್ಟು ಮಿತ್ವಾಗಿ ತಿನ್ನಬೇಕು ಇದರಿಂದ ನಮಗೇನೇನು ಒಂದು ಲಾಭ ಸಿಗುತ್ತೆ ಅನ್ನೋದನ್ನು ಈ ಕಾರ್ಯಕ್ರಮಗಳಲ್ಲಿ ನೋಡ್ಬೋದು ಈ ಅದೇ ರೀತಿಯಾಗಿ ಈ ಒಗ್ಗರಣೆ ಡಬ್ಬಿಯಲ್ಲಿ ಸಸ್ಯಾಹಾರದಿಂದ ಹಿಡ್ದು ಮಾಂಸಾಹಾರದಿಂದ ಹಿಡ್ದು ಎಲ್ಲ ರೀತಿಯಾದಂಥ ಅಡುಗೆ ಸಂಬಂಧಪಟ್ಟಂತಹ ಪ್ರತಿ ಒಂದು ಒಂದು ಕಾರ್ಯಕ್ರಮವನ್ನು ಈ ಒಗ್ಗರಣೆ ಡಬ್ಬಿಯಲ್ಲಿ ನೋಡ್ಬೋದು ಈ ಒಗ್ಗರಣೆ ಡಬ್ಬಿಯಲ್ಲಿ ಬರ್ತಕ್ಕಂತಹ ಕಾರ್ಯಕ್ರಮ ನಿರೂಪಣೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಮಾಡ್ಕೋಳಿ ತಿನ್ಕೋಳಿ ಅನ್ನೊ ಒಂದು ಕಾರ್ಯಕ್ರಮ ನೋಡೋದರಿಂದ ನಮಗೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಒಂದು ಒಂದು ಮಾಂಸಾಹಾರ ಬ ಊಟವನ್ನು ಅಥ್ವಾ ಮಾಂಸ ಒಂದು ಅಡುಗೆಯನ್ನ ಮಾಡೋದು ಯಾವ ಥರ ಅನ್ನೊದನ್ನು ಕಲಿಯೋದಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಹೆಚ್ಚು ಇಷ್ಟ ಆಗುತ್ತೆ ಈಗ ನಾವು ಬೈ ಅಂದರೆ ಬಿರಿಯಾನಿ ಮಾಡೋದು ಹೇಗೆ ಬಿರಿಯಾನಿಗೆ ಯಾವ ಥರ ಬಿರಿಯಾನಿ ಇದು ಮಾಡ್ಬೊದು ಮಾಮೂಲಿ ದಮ್ ಬಿರಿಯಾನಿಯ ಆಮೇಲೆ ಬೊಮ್ಮದ ಬಿರಿಯಾನಿಯ ಅಥ್ವಾ ಇನ್ನು ಯಾವ್ದೋ ದೊನ್ನೆ ಬಿರಿಯಾನಿ ಅಂದ್ರೆ ಬಿರಿಯಾನಿಗಳಲ್ಲಿ ಅದರಲ್ಲಿ ಬರ್ತಕ್ಕಂಥ ಬಿರಿಯಾನಿ ಸಂಬಂಧಪಟ್ಟಂಥ ವ ಹೆಚ್ಚು ಹೆಚ್ಚು ಒಂದು ಫ್ಲೇವರ್ ಇರ್ತಕ್ಕಂಥ ಬಿರಿಯಾನಿಗಳನ್ನು ನಾವು ಹೆಚ್ಚು ನೋಡ್ಬೋದು ಅದರಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಫಿಶ್ ಬಿರಿಯಾನಿ ವೆಜ್ ಬಿರಿಯಾನಿ ವೆಜ್ ಪಲಾವ್ ಒ ಎಲ್ಲರಿಗೆ ಒಂದು ಅಡುಗೆಗೆ ಸಂಬಂಧಪಟ್ಟಂಥ ಒಂದು ವ ಕಾರ್ಯಕ್ರಮಗಳನ್ನು ನೋಡೋಕೆ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಈ ಚಿಕನ್ನಿಗೆ ಸಂಬಂಧಪಟ್ಟಂತೆ ಚಿಕನ್ ಕಬಾಬ್ ಯಾವ ಥರ ಮಾಡೋದು ಚಿಕನ್ನಿಗೆ ಕಬಾಬನ್ನು ಅದು ಕಬಾಬ್ ಮಾಡೋಕೆ ಏನೇನು ವಸ್ತುಗಳನ್ನು ಹಾಕ್ಬೇಕಾಗುತ್ತೆ ಅದರಿಂದ ಅದು ಎಷ್ಟು ನಿನಿಷಗಳು ಅದನ್ನು ನೆನಸ್ಬೇಕು ಅದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ಬೇಕು ಅದು ಎಷ್ಟೆಷ್ಟು ಪ್ರಮಾಣ್ದಲ್ಲಿ ಹಾಕ್ದಾಗ ಅದು ಎಷ್ಟು ರುಚಿಯನ್ನು ಕೊಡುತ್ತೆ ಎಷ್ಟು ಎಣ್ಣೆಯನ್ನು ಹಾಕ್ಬೇಕು ಎಷ್ಟು ಪ್ರಮಾಣದಲ್ಲಿ ಅದನ್ನು ಬೇಯಿಸಬೇಕು ಅನ್ನೋದನ್ನು ಅ ತಿಳಿಸ್ಕೊಡ್ತಾರೆ ಅದರಿಂದ ಆ ಒಂದು ಕಾರ್ಯಕ್ರಮ ತುಂಬ ಇಷ್ಟ ಆಗ್ತದೆ ಎಸ್ಪೆಷಲಿ ಚಿಕನ್ ಕಬಾಬು ಹಾಂ ಅದೇ ರೀತಿ ಮಟನೂ ಮಟನ್ ಸಾಂಬಾರು ಮಾಡಬೇಕಾದ್ರೆ ಮಟನ್ ಸಾಂಬಾರಿಗೆ ಯಾವ ಥರ ಪದಾರ್ಥಗಳನ್ನು ಹಾಕ್ಬೇಕು ಅಥ್ವಾ ಈ ಕುಟ್ಟಿ ಪುಡಿ ಮಾಡುವಂಥದ್ ಹಾಕ್ಬೇಕಾ ಅಥ್ವಾ ಹಾಂ ಕೆಮಿಕಲ್ ಅಂದರೆ ಪ್ಯಾಕೇಟ್ ಯುಕ್ತ ಮಸಾಲೆ ಪದಾರ್ಥಗಳನ್ನು ಹಾಕ್ಬೇಕಾ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗೇ ಹೇಳ್ಕೊಡ್ತಾರೆ ಇದರಿಂದ ಸಹ ನಮ್ಮ ಅಡುಗೆಯ ನಾವು ಹ ಸಹ ಅಂದರೆ ನಮ್ಮ ಸ್ವದೇಶಿಯಾಗಿ ನಾವು ಸ್ವತಃ ಮಾಡಿಕೊಂಡು ಮಸಾಲೆಗಳನ್ನು ರುಬ್ಬಿ ಮಾಡುವಂಥ ಅಡುಗೆ ಮಾಡ್ಕೊ ತಿನ್ನೋದರಿಂದ ಹೆಚ್ಚು ಹೆಚ್ಚು ರುಚಿಯನ್ನು ಹೊಂದಿರುತ್ತೆ ಅಂತ ನಾವು ಈ ಅಡುಗೆಯ ಕಾರ್ಯಕ್ರಮದಲ್ಲಿ ತಿಳಿಬೋದು ಎಸ್ಪೆಷಲೀ ಟಿವಿ ಕಾರ್ಯಕ್ರಮಗಳಲ್ಲಿ ಹೇ ಈ ಒಗ್ಗರಣೆಯ ಡಬ್ಬಿಯ ಕಾರ್ಯಕ್ರಮ ಮುಗಿದ್ರೂ ಸಹ ಅದನ್ನು ಯೂಟೂಬುಗಳಲ್ಲಿ ಟಿ ವಿಯ ಪ್ರವೇಟ್ ಚಾನಲ್ಲುಗಳಲ್ಲಿ ಇದನ್ನು ನಾವು ಟಿಪ್ಸುಗಳನ್ನು ನೋಡ್ಬೋದು ಆರೋಗ್ಯ ಸಂಬಂಧಪಟ್ಟಂಥ ಟಿಪ್ಸುಗಳನ್ನು ನೋಡ್ಬೋದು ಸೌಂದರ್ಯ ವರ್ಧಕಗೆ ಬಿಳಿಕೂದಲು ಸಮಸ್ಯೆ ಏನೇನು ಸಮಸ್ಯೆ ಇದೆ ಅದನ್ನು ಒಂದು ಅದಕ್ಕೇನೇನೋ ಔಷ್ಧಿಗಳನ್ನು ಹಾಕ್ಬೇಕು ಯಾವ ರೆಸಿಪಿಗಳನ್ನು ಬಳಸಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಇದರಿಂದ ಏನೇನು ಹಾನಿಕರ ಆಗ್ತದೆ ಬಟ್ ಇದ್ರಿಂದ ಏನೇನು ಉಪಯೋಗಾಗ್ತದೆ ಅನ್ನೋದನ್ನು ಈ ಯೂಟ್ಯೂಬ್ ಚಾನಲ್ಲುಗಳಲ್ಲಿ ತಿಳಿಬೋದು ಅದೇ ರೀತಿಯಾಗಿ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಸ್ಯಾಹಾರ ಅಂದರೆ ಈ ಸಸ್ಯಾಹಾರದಲ್ಲಿ ನಮ್ಮ ಆರೋಗ್ಯಕ್ಕೆ ಏನೇನು ಪದಾರ್ಥಗಳನ್ನು ನಾವು ಸೇವಿಸಬೇಕು ಏಸು ಸೊಪ್ಪು ತರಕಾರಿಗಳಿದ್ದು ಆಮೇಲೆ ಯಾವ ಸೊಪ್ಪುಗಳನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನು ಈ ಈ ಚಾನಲ್ಲುಗಳಲ್ಲಿ ನಾವು ನೋಡ್ಬೋದು ಸೊಪ್ಪು ತರಕಾರಿಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೋಬೋದು ಹಾಗೇ ತೂಕವನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋ ಟಿಪ್ಸನ್ನು ನೋಡ್ಬೋದು ಅಥ್ವಾ ಹೆಚ್ಚು ದಪ್ಪವನ್ನು ಆಗೋದು ಯಾವ ರೀತಿ ಅಥ್ವಾ ಎಷ್ಟು ಕೊಲೆಸ್ಟ್ರಾಲ್ ಅಂಶ ಹೆಚ್ಚು ಯಾಕೆ ಬರುತ್ತೆ ಯಾವ ಆಹಾರವನ್ನು ತಿಂದಾಗ ನಾವು ಹೆಚ್ಚು ಕೊಬ್ಬಿನಂಶ ಹೆಚ್ಚಾಗುತ್ತೆ ಯಾವ ಆಹಾರವನ್ನು ಕಡಿಮೆ ತಿಂದಾಗ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರ್ತದೆ ಎಷ್ಟು ಕೊಬ್ಬನ್ನು ಯಾವ ಊಟದಲ್ಲಿ ಹೆಚ್ಚಾಗಿ ಬಳಕೆ ಇರುತ್ತೆ ಯಾವ ಊಟದಲ್ಲಿ ಫ್ಯಾಟು ಕಡಿಮೆ ಇರುತ್ತೆ ಅನ್ನೊದನ್ನು ತಿಳ್ಕೊಳ್ಳೊಕೆ ಇದು ಸಹಾಯಕಾರಿ ಆಗುತ್ತೆ ಎಸ್ಪೆಷಲಿ ಈ ಒಂದು ಅಡುಗೆ ರೆಸಿಪಿಯಿಂದ ಈ ಅಡುಗೆ ರೆಸಿಪಿಯಲ್ಲಿ ಸಾಕಷ್ಟು ಜನಕ್ಕೆ ತುಂಬ ಒಂದು ಸಹಕಾರಿ ಅಂತಾಗ್ಬೋದು ಬೇಕಾದ್ರ್ ಏನೋ ಒಂದು ಮನೇಲಿ ಹೆಂಡತಿ ಇಲ್ಲದ ಸಂದರ್ಭದಲ್ಲಿ ಒಂದು ಯೂಟೂಬ್ ಚಾನಲ್ ಅಥ್ವಾ ಆ ಒಂದು ಅಡುಗೆ ಬಗ್ಗೆಒಂದು ಮಾಹಿತಿಯನ್ನು ಸಹ ಗೊತ್ತಿಲ್ದಂಥ ಒಂದು ಅಡುಗೆಯ ನಾವು ಕೇಳಿದಾಗ ಸಹ ಇಮ್ಮಿಡಿಯೆಟ್ಟಾಗಿ ಅಂದರೆ ಸಡನ್ನಾಗಿ ನಾವು ಅಡುಗೆ ಮಾಡೋದು ಯಾವ ಥರ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡಬೇಕು ಯಾವುದನ್ನು ಮಾಡಬೇಕು ಅನ್ನೊದನ್ನು ಈಗ ನಾವು ಭಾತು ವೆಜಿಟೆಬಲ್ ಭಾತ್ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತಿರೋಲ್ಲ ಆ ಗೊತ್ತಿಲ್ಲದ ಸಂದರ್ಭದಲ್ ನಾವೇನು ಮಾಡ್ತೀವಿ ನಾವು ಯೂಟೂಬನ್ನು ತೆಗೆಯೋದು ನೋಡೋದು ಯೂಟೂಬಲ್ಲಿ ನೋಡಿಕೊಳ್ಳೋದು ಈಗ ನಾವು ಭಾತ್ಗೆ ಏನೇನು ಹಾಕ್ಬೇಕು ಈಗ ಸ್ಪೆಷಲ್ ನಾವು ವೆಜಿಟೇಬಲ್ ಭಾತ್ ಮಾಡಬೇಕು ವೆಜಿಟೇಬಲ್ ಭಾತ್ ತಕ್ಕಂಗೆ ಏನೇನು ಮಾಡಬೇಕು ರೈಸು ಯಾವ ರೈಸ್ ಹಾಕಬೇಕು ಬೀ ಟಿ ರೈಸ್ ಹಾಕಬೇಕಾ ಮಾಮೂಲಿ ರೈಸ್ ಹಾಕಬೇಕಾ ಅಥ್ವಾ ಇನ್ನೇನೂ ಬೇರೆ ಯಾವ ರೈಸ್ ಹಾಕಬೇಕು ಅನ್ನೋದು ಗೊತ್ತಿರೋಲ್ಲ ಆಗ ಯಾವ ರೈಸನ್ನು ಯಾವ ಥರ ಹಾಕ್ದಾಗ ಅದು ಎಷ್ಟು ಪ್ರಮಾಣದಲ್ಲಿ ಹಾಕ್ದಾಗ ಎಷ್ಟು ಎಷ್ಟು ರುಚಿಕಟ್ಟಾಗಿ ಬರುತ್ತೆ ಅನ್ನೋದನ್ನು ತಿಳಿಸೋದಕ್ಕಿದು ಸಹಕಾರಿಯಾಗುತ್ತೆ ಅದೇ ರೀತಿಯಾಗಿ ಯಾವ ತರಕಾರಿಯ ಹಾಕ್ಬೇಕು ಬಿನಿಸ್ ಎಷ್ಟು ಹಾಕ್ಬೇಕು ಕ್ಯಾರೆಟ್ ಎಷ್ಟು ಹಾಕ್ಬೇಕು ಎಣ್ಣೆಎಷ್ಟು ಹಾಕ್ಬೇಕು ಚಕ್ಕೆ ಎಷ್ಟು ಹಾಕ್ಬೇಕು ಯಾವ ಮಸಾಲೆಯನ್ನು ಹಾಕ್ಬೇಕು ಯಾವ ಎಲೆಯನ್ನು ಮ ಹಾಕಬೇಕು ಎಣ್ಣೆಯನ್ನು ಎಷ್ಟು ಹಾಕ್ಬೇಕು ತುಪ್ಪವನ್ನು ಯಾವ್ದು ಎಷ್ಟು ಪ್ರಮಾಣ್ದಲ್ಲಿ ಹಾಕ್ಬೇಕು ಎಷ್ಟು ನೀರನ್ನು ಅಳತೆ ಪ್ರಮಾಣ್ದಲ್ಲಿ ಹಾಕ್ಬೇಕು ಇದು ಎಷ್ಟು ಪ್ರಮಾಣ್ದಲ್ಲಿ ಇದನ್ನು ಅದನ್ನು ಬೇಯೋಕೆ ಬಿಡಬೇಕು ಅಥ್ವಾ ಮಿಕ್ಸಿ ಮಿಕ್ಸಿಲಿ ಯಾವ ಪದಾರ್ಥಗಳನ್ನು ಆಡಿಸ್ಕೋಬೇಕು ಅಥ್ವಾ ರುಬ್ಬಿ ಮಾಡುವಂಥ ಮಾಡಬೇಕ ಅಥ್ವಾ ಬರೀ ತರಕಾರಿಯನ್ನ ಹಾಕಿ ಭಾತನ್ನು ಮಾಡ್ಬೋದಾ ಅನ್ನೋ ಒಂದು ವಿಷಯ ಈ ಟಿ ವಿಯ ಯೂಟೂಬ್ ಚಾನಲ್ಲುಗಳಲ್ಲಿ ತಿಳ್ಕೊಬೋದು ಅದೇ ರೀತಿಯಾಗಿ ಪ್ರತಿ ಒಂದು ಒಂದು ಜ್ಯೂಸಿಂದ ಹಿಡ್ದು ಆ ಒಂದು ಸೌಂದರ್ಯವರ್ಧಕಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಮಾಹಿತಿ ಬೇಕಾ ಗೊತ್ತಾಗ್ಲಿಲ್ಲಂದ್ರೆ ನಾವು ನಾವು ಸಡನ್ನಾಗಿ ಯೂಟ್ಯೂಬಿಗ್ಹೋಗಿ ಈಗ ರಸಮ್ ಮಾಡುವುದು ಹೇಗೆ ಅಂತ ನಾವು ಹೇಳ್ದಾಗ ಇಮ್ಮಿಡಿಯೆಟ್ಲಿ ಆ ರಸಮ್ಮಿಗೆ ಏನೇನೋ ಏನೇನೊ ಮಾಡಬೇಕು ರಸಮ್ಮಿಗೆ ಏನೋ ಪದಾರ್ಥಗಳು ಬೇಕು ಟಮೋಟೊ ಎಷ್ಟು ಪ್ರಮಾಣ್ದಲ್ಲಿ ಬೇಕು ಎಷ್ಟು ಟೊಮೋಟೊಗಳು ಬೇಕಾಗುತ್ತೆ ಜೀರಿಗೆ ಎಷ್ಟು ಬೇಕು ಮೆಣಸು ಎಷ್ಟು ಬೇಕು ಎಣ್ಣೆ ಎಷ್ಟು ಹಾಕ್ಬೇಕು ಹುಳಿ ಎಷ್ಟು ಹಾಕ್ಬೇಕು ಅನ್ನೋದನ್ನು ಎಲ್ಲ ಹೆಚ್ಚು ಹೆಚ್ಚೂ ತಿಳ್ಕೊಬೋದು ಯಾಕೆ ನಮ್ಗೆ ಗೊತ್ತೇ ಇರೋಲ್ಲ ಎಷ್ಟೋ ವಿಷಯಗಳು ಏನೇನು ಹಾಕ್ಬೇಕು ಅಂತ ಗೊತ್ತಿಲ್ದಾಗ ಯೂಟೂಬ್ದಲ್ಲಿ ಹೋದಾಗ ನಮ್ಗೆ ಎಷ್ಟು ಪ್ರಮಾಣ್ದಲ್ಲಿ ಯಾವ್ಯಾವ ವಸ್ತುವನ್ನು ಹಾಕ್ದಾಗ ಅದೆಷ್ಟು ರುಚಿಕಟ್ಟಾಗಿ ಇರುತ್ತೆ ಅನ್ನೋದನ್ನು ಈ ಪಾಕಶಾಲೆ ಮುಖಾಂತ್ರ ಈ ಒಂದು ತಿಳ್ಕೊಬೋದು ಅದೇ ರೀತಿಯಾಗಿ ಈ ಪಲ್ಯವನ್ನು ಮಾಡ್ಬೇಕಾದ್ರೆ ಏನಂದರೆ ಬೆಂಡೆಕಾಯಿ ಪಲ್ಯ ಇರ್ಬೋದು ಬೀನ್ಸ್ ಪಲ್ಯ ಇರ್ಬೋದು ಕ್ಯಾರೆಟ್ ಪಲ್ಯ ಇರ್ಬೋದು ಅಥ್ವಾ ಈ ಆ ಬದ್ನೆಕಾಯಿ ಪಲ್ಯ ಇರ್ಬೋದು ಬೆಂಡೆಕಾಯಿ ಬೆಂಡೆಕಾಯಲ್ಲಿ ಯಾವ ಥರ ಪಲ್ಯಗಳನ್ನು ಮಾಡ್ಬೋದು ಎಷ್ಟು ಗೊಜ್ಜುಗಳನ್ನು ಮಾಡ್ಬೋದು ಅನ್ನೋದನ್ನು ನೋಡ್ಬೋದು ಅದೇ ರೀತಿಯಾಗಿ ಆ ಈ ಕುಂಬಳಕಾಯಲ್ಲಿ ಕುಂಬಳಕಾಯಲ್ಲಿ ಹಲ್ವ ಮಾಡೋದು ಹೇಗೆ ಕುಂಬಳಕಾಯಲ್ಲಿ ಹಲ್ವ ಮಾಡೋದು ಯಾವ ಥರ ಹಲ್ವ ಮಾಡ್ಬೋದು ಅದನ್ನು ಆದ್ರಿಂದ ಸಾಂಬಾರಿಗೆ ಯಾವ ಥರ ಬಳಕೆ ಮಾಡ್ತಾರೆ ಹಾಂ ಅದ ಎಷ್ಟು ಪ್ರಮಾಣದಲ್ಲಿ ತಿನ್ಬೋದು ಅದು ಆರೋಗ್ಯಕ್ಕೆ ಯಾವ ಥರ ನಮಗೆ ಹೆಚ್ಚೂ ಉಪಯೋಗ ಆಗುತ್ತೆ ಅನ್ನೋದನ್ನು ಈ ಕುಂಬಳಕಾಯಲ್ಲಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಬೀನ್ಸು ಕ್ಯಾರೆಟು ಆಮೇಲೆ ಮೂಲಂಗಿ ಮೂಲಂಗಿ ಜ್ಯೂಸ್ ಬಗ್ಗೆ ಹೆಚ್ಚು ತಿಳ್ಕೊಬೋದು ಈ ಮೂಲಂಗಿಯನ್ನು ಮೂಲಂಗಿ ಜ್ಯೂಸ್ ಕುಡಿಯೋದರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಇದು ಪೈಲ್ಸಿಗೆ ಎಷ್ಟು ರಾಮಬಾಣ ಅಂತ ತಿಳ್ಕೊಬೋದು ಈ ಪೈಲ್ಸ್ ಈ ಮೂಲಂಗಿ ಈ ಮೂಲಂಗಿ ತಿನ್ನೋದರಿಂದ ಆರೋಗ್ಯಕ್ಕೆ ಎಷ್ಟು ನಮಗೆ ಉಪಯುಕ್ತ ಅನ್ನೋದು ನಮ್ಗೆ ಗೊತ್ತೇ ಇರೋಲ್ಲ ಆ ಮೂಲಂಗಿಯನ್ನು ತಿನ್ನೋದರಿಂದ ನಮ್ಗೆ ಆರೋಗ್ಯವನ್ನು ಹೆಚ್ಚು ಅಭಿವೃದ್ಧಿಪಡಿಸುತ್ತೆ ಅಂತ ನಾವು ತಿಳ್ಕೊಬೋದು ಈ ಮೂಲಂಗಿ ಜ್ಯೂಸನ್ನು ಕುಡಿಯೋದರಿಂದ ಎಷ್ಟು ಉಪಯುಕ್ತ ಇರ್ಬೋದು ಅದೇ ರೀತಿ ಹಾಗಲ್ಕಾಯಿ ಜ್ಯೂಸ್ ಮಾಡೋದ್ಹೇಗೆ ಎಷ್ಟು ಪ್ರಮಾಣ್ದಲ್ಲಿ ಆಯಸ್ಸಿಗೆ ಯಾವ ರೋಗಿಗಳು ಕುಡಿಬೋದು ಡಯಾಬಿಟೀಸುಗಳು ಕುಡಿಬೋದ ಆರೋಗ್ಯ ಇನ್ಯಾರು ಕುಡಿಬೋದು ಈ ಹಾಗಲ್ಕಾಯಿ ಜ್ಯೂಸನ್ನು ಅನ್ನೋದನ್ನು ಯೂಟ್ಯೂಬ್ ಚಾನಲ್ ನೋಡಿದಾಗ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನೆಕ್ಶ್ಟ್ ಮಟನ್ ಪಲಾವ್ ಮಾಡೋದಕ್ಕೆ ಮಟನ್ ಪಲಾವ್ ಯಾವ ಥರ ಮಾಡಬೇಕು ಮಟನ್ ಪಲಾವಿಗೆ ಬೇಕಾದಂಥ ರೆಸಿಪಿಗಳೇನು ಎಷ್ಟು ಕೆಜಿ ಮಟನ್ ಬೇಕು ಅಥ್ವಾ ಎಷ್ಟು ಜನಕ್ಕೆ ಮಾಡಬೇಕು ಈಗ ಅರ್ಧ ಕೆಜಿ ಅಥ್ವಾ ಒಂದು ಕೆ ಜಿಗೆ ಏನೋ ಒಂದು ಕೆಜಿ ಮಟನ್ ಪಲಾವ್ ಮಾಡಬೇಕು ನಂಗೇನೇನು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನು ಕ್ಷಣ ಮಾತ್ರದಲ್ಲೆ ಯೂಟೂಬಿಗೆ ನಾವು ಹೋದಾಗ ಅಲ್ಲಿ ಮಟನ್ನಿಗೆ ಸಂಬಂಧಪಟ್ಟಂಥ ಈ ಮಟನ್ ಪಲಾವ್ ಅಂತ ಹೊಡ್ದಾಗ ಅದರ ರೆಸಿಪಿಗಳನ್ನು ಯಾವ ಥರ ಮಾಡಬೇಕು ಆಂ ಮಟನ್ನಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಮಸಾಲೆ ಪದಾರ್ಥಗಳನ್ನು ಹಾಕಬೇಕು ಯಾವ ರೈಸನ್ನು ಹಾಕ್ಬೇಕು ಅಥ್ವಾ ಗ್ಯಾಸಲ್ಲೆ ಕುದಿಸಬೇಕಾ ಅಥ್ವಾ ಇನ್ನೆಲ್ಲೊ ಸೌದೆಯಲ್ಲೆ ಮಾಡಿದ್ರೆ ಟೇಶ್ಟ್ ಬರುತ್ತಾ ಅಥ್ವಾ ಮಾಮೂಲಿ ನಮ್ಮ ಸಾವಯವ ಅಂದರೆ ಕುಟ್ಟಿ ಪುಡಿ ಮಾಡೋದರಿಂದ ಪದಾರ್ಥಗಳನ್ನು ಮಾಡಿದ್ರೆ ಎಷ್ಟು ರುಚಿಕಟ್ಟಾಗಿ ಬರುತ್ತಾ ಅಥ್ವಾ ಮಾಮೂಲಿ ಈ ಪ್ಯಾಕೆಟಲ್ಲಿ ಬರ್ತಕ್ಕಂಥ ಒಂದು ಮಸಾಲೆ ಪದಾರ್ಥಗಳನ್ನು ಹಾಕ್ದಾಗ ಎಷ್ಟು ರುಚಿಕಟ್ಟಾಗಿ ಬರುತ್ತದೆ ಅನ್ನೋದನ್ನು ತಿಳ್ಕೊಬೋದು ಅದೇ ರೀತಿಯಾಗಿ ನೆಕ್ಸ್ಟು ನಿಂಬೆಹಣ್ಣಿನ ಜ್ಯೂಸು ನಿಂಬೆಹಣ್ಣಿನ ಜ್ಯೂಸು ಯಾವ ಥರ ಮಾಡಬೇಕು ನಿಂಬೆಹಣ್ಣಿಂದು ಎಷ್ಟು ಪ್ರಮಾಣದ ಸಕ್ಕರೆ ಹಾಕ್ಬೇಕು ಎಷ್ಟು ನಿಂಬೆಹಣ್ಣನ್ನು ಹಾಕ್ಬೇಕು ಎಷ್ಟು ಹುಳಿ ಇರಬೇಕು ಎಷ್ಟು ಸಿಹಿ ಇರಬೇಕು ಎಷ್ಟು ಲೋಟಗಳು ಎಷ್ಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಈ ನಿಂಬೆಹಣ್ಣು ಆರೋಗ್ಯಕ್ಕೆ ಎಷ್ಟೋ ಅದೆಯ ನಮ್ಮ ಆರೋಗ್ಯಕ್ಕೆ ಎಷ್ಟೋ ಪ್ರಮಾಣದಲ್ಲಿ ನಮಗೆ ಸಹಕಾರಿಯಾಗಿದ್ದನ್ನು ನಾವು ಈ ಜ್ಯೂಸ್ ಮುಖಾಂತ್ರ ತಿಳ್ಕೊಬೋದು ಹಾಂ ಸಾಕಷ್ಟು ಈ ಪಾಕಶಾಲೆ ಅಂತ ಬಂದಾಗ ಕೇವಲ ಒಂದು ಊಟಕ್ಕೆ ಸಂಬಂಧಿಸಿದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ಹೆಚ್ಚು ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಈ ಒಂದು ಪಾಕಶಾಲೆ ಯಾರೇ ಅಡುಗೆ ಮಾಡೆ ಬ ಕೆ ಗೊತ್ತಿಲ್ದವ್ರು ಸಹ ಈ ಒಂದು ಯೂಟ್ಯೂಬ್ದಾ ಅನ್ನು ಓಪನ್ ಮಾಡಿದಾಗ ನಮಗೆ ಯಾವ ಥರ ಅಡ್ಗೆ ಬೇಕು ಅಂತ ನಾವು ಹೋ ಹೋದಾಗ ಅಲ್ಲಿ ಸರ್ಚ್ ಮಾಡ್ತಾ ಹೋದಾಗ ಅದು ಹುಡುಕ್ತಾ ಹೋದಾಗ ನಮ್ಗೆ ಯಾವ ಥರ ಅಡುಗೆ ಬೇಕು ವೆಜ್ ಬೇಕೋ ನಾನ್ ವೆಜ್ ಬೇಕೋ ಅಥ್ವಾ ಇನ್ನುಯಾವ್ದೋ ಅ ಸ್ವೀಟ್ ಮಾಡಬೇಕೋ ಅಥ್ವಾ ಏನು ಮೈಸೂರು ಪಾಕ್ ಮಾಡಬೇಕೋ ಹದ್ವಾ ಬೂಂದಿ ಮಾಡಬೇಕೋ ಲಡ್ಡು ಮಾಡಬೇಕೋ ಅದನ್ನು ಯಾವ ಥರ ಮಾಡಬೇಕು ಹ್ಞೂ ಆ ಲಾಡೂಗೆ ಏನೇನು ಪದಾರ್ಥಗಳ್ನ ಹಾಕ್ಬೇಕು ಪಾಯಸ ಮಾಡೋದಕ್ಕೆ ಖೀರ್ ಮಾಡೋದಕ್ಕೆ ಏನೇನು ಪದಾರ್ಥಗಳನ್ನ ಹಾಕ್ತಾರೆ ಏನೋ ಅನ್ನೋದನ್ನು ತಿಳ್ಕೊಬೋದು ಆ ಸ್ವೀಟನ್ನು ಮಾಡೋದಕ್ಕೆ ಏನೇನು ಪದಾರ್ಥಗಳ್ನ ಯಾವ ರೀತಿಯಾಗಿ ಹಾಕ್ತಾರೆ ಎಷ್ಟು ಪ್ರಮಾಣ್ದಲ್ಲಿ ಹಾಕ್ತಾರೆ ಆ ಎಷ್ಟು ಎಷ್ಟೋ ಅ ಅದರಿಂದ ಆರೋಗ್ಯವಾಗಿರ್ಬೋದು ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಮಾಡಿ ತಿನ್ನೋದು ಯಾವ ಥರ ಅನ್ನೋದನ್ನು ತಿಳಿಸ್ಕೊಳ್ಳೋಕೆ ಈ ಯೂಟೂಬ್ ಚಾನಲ್ಲುಗಳು ತುಂಬ ಸಹಕಾರಿ ಇದೆ ಅಂತ ಹೇಳ್ಬೋದು ಹಾಗೇ ಇನ್ನು ಅಡ್ಗೆಗೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚು ಹೇಳ್ತಾ ಹೋದರೆ ಅದು ಸಾಕಷ್ಟೂ ವಿಷಯಗಳು ಸಿಕ್ತವೆ ಯಾರೇ ಅಡುಗೆ ಮಾ ಗೊತ್ತಿಲ್ಲದವರು ಸಹ ಈ ಅಡ್ಗೆಯನ್ನ ಮಾಡೋದಕ್ಕೆ ಹೆಚ್ಚು ಸಹಕಾರಿ ಅಂತ ಈ ಯೂಟೂಬ್ ಚಾನಲ್ ಪಾಕಶಾಲೆಯನ್ನು ನೋಡಿದವ್ರು ಹೆಚ್ಚು ಉಪಯುಕ್ತವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಒಗ್ಗರಣೆ ಡಬ್ಬಿ ಹೆಚ್ಚು ಪ್ರಸಿದ್ದಿಯನ್ನು ಪಡ್ಕೊಳ್ಲಿಕ್ಕೆ ಇದು ಒಂದು ಕಾರಣ ಅಂತ್ಹೇಳೋದ್ ಹೆಚ್ಚೆಚ್ಚು ಜನರ ಆಕರ್ಷಣೆ ಮಾಡೋದಕ್ಕೆಈ ಒಗ್ಗರಣೆ ಡಬ್ಬಿ ಸಹಕಾರಿಯಾಗಿದೆ ಅಂತ್ಹೇಳ್ಬೋದು ಯಾಕಂದರೆ ಈ ಅಡ್ಗೆಗೆ ಸಂಬಂಧಪಟ್ಟಂಥ ವಿಷಯಗಳ್ನ ತಿಳಿಯೋದಕ್ಕೆ ಇದು ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ಬೋದು